ನಿಮ್ಮ ಕಡೆ ಅ ಸಂಪ್ರದಾಯಿಕ ಅಡುಗೆಗಳು ಯಾವ್ದಾನ ಮಾಡ್ತೀರಾ ಆರ್ಡರ್ ಕೊಡಬೇಕಿತ್ತು ಹ್ಞೂ ಒಂದು ಐವತ್ತು ಜನಕ್ಕೆ ಹೌದಾ ರಾಗಿ ರೊಟ್ಟಿ ಯಾವ ಥರ ಮಾಡ್ತೀರಾ ಸ್ಪೆಷಲ್ ಆಗಿ

ಇನ್ನೂ ಏನೇನು ಬೇರೆ ಬೇರೆ ಮಾಡ್ತೀರಾ

ಹೌದಾ ಒಂದು ಐವತ್ತು ಜನಕ್ಕೆ ಮಾಡಕಾಗುತ್ತ ಹಾಂ ಎಷ್ಟು ಆಗ್ಬೋದು ಅಮೌಂಟು ಹೌದಾ ಹ್ಞೂ ಕಮ್ಮಿ ಮಾಡ್ ಹ್ಞೂ ಬೆಂಗಳೂರು ಹ್ಞೂ ಸರಿ ಬೆಂಗಳೂರು ಸಮಯ ಐದು ಗಂಟೆ ಹಾಗೆ

ಪಲ್ಯ ಹೌದು ಮಾಡಬೇಕು ಒಟ್ಟು ಚೆನ್ನಾಗಿರೋದೆ ಯಾವ್ದಾದ್ರೂ ಮಾಡ್ ಮಾಡಿ ಹ್ಞೂ ನೀವು ಯಾವ್ಯಾವ ಥರ ಮಾಡ್ತೀರಾ ಹಾಂ ಹ್ಞೂ ಹಾಂ ಪಲ್ಯನೆ ಮಾಡ್ಕೊಂಡು ಬನ್ನಿ ಹಾಂ ಸರಿ

ಹ್ಞೂ ಸರಿ ಇನ್ನೂ ಸ್ವೀಟ್ಗಳು ಏನು ಮಾಡೋದಿಲ್ವ

ಹ್ಞೂ ಮೈಸೂರು ಪಾಕು ಅವು ಮಾಡಿ ಹಾಂ ಸರಿ ಹಾಂ ಸರಿ ಹಾಂ ಓಕೆ